ನಿಮ್ಮ ಪ್ರದೇಶದಲ್ಲಿ ಬರುವ ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುವ ಸ್ಥಳೀಯ ಪ್ರವಾಸಿ ಗೈಡ್ಗಳು ಇದ್ದಾರೆಯೇ ಅವರು ಯಾವೆಲ್ಲ ಭಾಷೆಗಳನ್ನು ಮಾತನಾಡಬಹುದು ಇದು ಆಕ್ಚುಲಿ ಒಂಥರ ಇದು ಕಾಮನ್ಸೆನ್ಸ್ ಕ್ವೆಶ್ಯನ್ ಅನ್ಸುತ್ತೆ ಇದು ಎಲ್ಲರಿಗೂ ಗೊತ್ತಿರುತ್ತೆ ಏಕೆಂದ್ರೆ ಗೈಡ್ ಆಗಿದ್ದಾರೆಂದರೆ ಅವರಿಗೆ ಸುಮಾರು ಒಂದು ಮಿನಿಮಂ ಅಂದರೂ ಹತ್ತು ಇಲ್ಲ ಹನ್ನೆರಡು ಲ್ಯಾಂಗ್ವೇಜ್ ಗೊತ್ತೇ ಇರುತ್ತೆ ಏಕೆಂದರೆ ಇಂಡಿಯಾ ಇಸ್ ಎನ್ ಅ ಒನ್ ಆಫ್ ದ ಬವರ್ ಆಫ್ ದಿ ನೌಲೆಡ್ಜ್ ಅಂತಲೂ ಹೇಳ್ಬೋದು ಮತ್ತಂಗೆ ಇಟ್ಸ್ ಸೋ ಮನಿ ಕ ಒನ್ ಆಫ್ ದ ಗ್ರೂಪ್ ಆಫ್ ದ ಸೋ ಮನಿ ಕಲ್ಚರ್ ಆ್ಯಂಡ್ ಗ್ರೂಪ್ ಆಫ್ ದ ಲಾಂಗ್ವೇಜಸ್ ಅಂತಲೂ ಹೇಳ್ಬೋದು ಏಕೆಂದರೆ ಟು ಥರ್ಟಿ ಸಿಕ್ಸ್ ಲಾಂಗ್ವೇಜ್ ಇತ್ತು ಇಲ್ಲಿಗೆ ಬಿಫೋರ್ ಸಿಕ್ಸ್ಟಿ ಟು ಸೆವೆಂಟಿ ಇಯರ್ಸ್ ಬ್ಯಾಕ್ ಈಗೆಲ್ಲ ನಶಿಸಿ ಹೋಗಿದ್ದಾವೆ ಲಾಂಗ್ವೇಜ್ಗಳು ಜೊತೆಗೆ ಅದರಲ್ಲಿ ಮೈನ್ ಮೈನ್ ಲಾಂಗ್ವೇಜ್ಗಳಾಗಿ ಈಗ ಟೋಟಲ್ ಆಗಿ ಒಂದು ನಲ್ವತ್ತರಿಂದ ಐವತ್ತು ಲಾಂಗ್ವೇಜ್ ಇದ್ದಾವೆ ಅಂದ್ಕೊಬೋದು ಈಗ ಇಂಡಿಯಾದಲ್ಲಿ ಈಗ ಬಾಳಿಕೆ ಬಳಕೆಯಲ್ಲಿ ಇದ್ದಾವೆ ನಲವತ್ತರಿಂದ ಐವತ್ತು ಲಾಂಗ್ವೇಜ್ಗಳು ಅದರಲ್ಲಿ ಹಿಂದಿ ಮೈನ್ ಆಗಿ ತಗೊಳ್ಳುತ್ತೆ ಆಮೇಲೆ ತಿರುಗಾ ಏಕೆಂದರೆ ಹಿಂದಿ ನಾರ್ತ್ ಉತ್ತರ ಭಾರತದ ಕಡೆ ಜಾಸ್ತಿ ಮಾತಾಡ್ತಾರೆ ಮತ್ತೆ ಈ ಕಡೆ ನಮ್ಮ ದಕ್ಷಿಣ ಭಾರತದ ಕಡೆ ಅದೊಂದು ಥರ ಗುಂಪು ಗುಂಪು ಆಗೋಗ್ಬಿಟ್ಟಿದ್ದಾವೆ ಎಲ್ಲ ಭಾಷೆಗಳೆಲ್ಲ ಕನ್ನಡ ತಮಿಳು ಹಿಂದಿ ಥೋ ಹಿಂದಿಯೂ ಇದೆ ಮತ್ತು ಮತ್ತು ಮರಾಠಿ ಎಲ್ಲವೂ ಮಿಕ್ಸ್ ಎಲ್ಲ ಮಿಶ್ರಗೊಂಡ್ಬಿಟ್ಟಿದ್ದಾವೆ ಎಲ್ಲ ಭಾಷೆಗಳು ನಮ್ಮ ದಕ್ಷಿಣ ಭಾರತದ ಕಡೆ ಅಂದರೆ ಜಾಸ್ತಿ ಎಲ್ಲ ಲಾಂಗ್ವೇಜ್ ಓದ್ತಾರೆ ಎಲ್ಲ ಭಾಷೆಗಳು ಗೊತ್ತಿರುತ್ತೆ ಹಿಂದಿ ಮೈನ್ ಆಗಿ ಕಲಿತಿರ್ತಾರೆ ಮತ್ತು ಆಮೇಲೆ ತಿರುಗಾ ಇಂಗ್ಲಿಷು ಕನ್ನಡ ಅವೆಲ್ಲ ತುಂಬ ತಿಳ್ಕೊಂಡಿರ್ತಾರೆ ಲಾಂಗ್ವೇಜ್ಗಳನ್ನ ಮತ್ತು ವಾಷಿಂಗ್ ಗೈಡ್ಗಳು ಅಂದರೆ ಒಂದು ಥರ ಸೋರ್ಸ್ ಆಫ್ ದ ನಾಲೆಡ್ಜ್ ಅಂತಲೇ ಹೇಳ್ಬೋದು ಅಂದರೆ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಸೋರ್ಸ್ ಆಫ್ ನಾಲೆಡ್ಜ್ ಇರುತ್ತೆ ಅವರತ್ರ ಜೊತೆಗೆ ಸೋರ್ಸ್ ಆಫ್ ಲಾಂಗ್ವೇಜಸ್ ಅಂತಲೂ ಹೇಳ್ಬೋದು ಏಕೆಂದರೆ ಟುವೆಲ್ ಟು ಲೆವೆನ್ ಟುವೆಲ್ ಟು ಥರ್ಟೀನ್ ಲಾಂಗ್ವೇಜಸ್ ಗೊತ್ತಿರುತ್ತೆ ಮತ್ತೆ ಆಸ್ ಆ ಟ್ರಾನ್ಸ್ಲೆಟರ್ ಥರವೂ ವರ್ಕ್ ಮಾಡ್ಬೋದಾಗಿರುತ್ತೆ ಅವರು ಇಷ್ಟು ಹೇಳ್ತಾ ಮಾಡುತ್ತೆ